ಹಲೋ ಹಾಂ ಅಕ್ಕ ಖಂಡಿತ ಬರ್ತೇನೆ ಯಾವ ಓಟೆಲ ಅಡ್ರಸ್ ಕೊಟ್ಟರೆ ಆ ಸ್ಥಳಕ್ಕೆ ನಾನು ಬರ್ತಿದ್ದೆ ಹಾಂ ಅಕ್ಕ ಇನ್ನೊಂದು ಐದು ನಿಮಿಷ ಅಥ್ವಾ ಹತ್ತು ನಿಮಿಷ್ದಲ್ಲೇ ನಾನು ಅಲ್ಲಿ ಇರ್ತೇನೆ

ಹಾಂ ಹಾಂ ಖಂಡಿತ ಆಂ ಏಕನಾಥೇಶ್ವರ ದೇವಸ್ಥಾನ ಈಗ ನಾನು ಅಲ್ಲಿ ಹೋಟಲ್ ಹತ್ರ ಬರಬೇಕು ಅದೂ ಎಲ್ಲ ಸೇರಿಸಿ ಹೇಳ್ಬಿಡ್ತಿನಿ ಹಾಂ ನಾನ್ನೂರು ರೂಪಾಯಿ ಆಗುತ್ತೆ ಏಕನಾಥೇಶ್ವರಿ ದೇವಸ್ಥಾನಕ್ಕಾದ್ರೆ ಅದು ಚಾರ್ಜೆಲ್ಲ ಖರ್ಚು ಎಲ್ಲ ನೋಡಿ ಇದು ಮಾಡಿದ್ದೇನೆ ಐನೂರು ರೂಪಾಯಿ ಆಗುತ್ತೆ

ಹಾಂ ಖಂಡಿತ ಮತ್ತು ಬರಬೇಕಾದ್ರೆ ನನಗೆ ಅಲ್ಲಿ ಇಲ್ಲಿ ಹೋಗೋ ರೀತಿ ಅದಿಲ್ಲ ಕಾಯೋದಕ್ಕೆ ನಂಗೆ ಕೈಲಿ ಆಗೋಲ್ಲ ಯಾಕಂದರೆ ನಾನು ಬೇರೆ ಕಡೆ ಹೋಗ್ಬೇಕಾಗಿರುತ್ತೆ ಹಾಂ ಅದ್ರ ಚಾರ್ಜರ ಚಾರ್ಜು ಹೆಚ್ಚಾಗದ್ರಿಂದ ನಂಗೆ ಕಾಯಕ್ಕೆ ಆಗೋಲ್ಲ ನೀವು ಖಂಡಿತ ಮುನ್ನೂರು ರೂಪಾಯಿ ಆದರೆ ನಾನು ಹೋಟೆಲ್ ಹತ್ತಿರ ಬಂದು ಅಲ್ಲಿಂದ ಕರ್ಕೊಂಡು ಏಕನಾಥೇಶ್ವರ ದೇವಸ್ಥಾನಕ್ಕೆ ಬಿಡ್ತೇನೆ ಹಾಂ ಖಂಡಿತ ಮತ್ತು ಅದೂ ಎಲ್ಲ ಸೇರಿಸಿ ನೀ ಮುನ್ನೂರು ರೂಪಾಯಿ ಅಂದ್ರಲ್ಲ ಅದೇ ರೀತಿ ಮಾಡ್ತೇನೆ ಮತ್ತು ನೀವು ಹಿಂದ್ಗಡೆ ಬರಬೇಕಾದ್ರೆ ಬೇರೆ ದೇವಸ್ಥಾನ ಬೇರೆ ಪ್ಲೇಸ್ಗೆ ಹೋಗೋಕ್ಕೆ ಆಗೋಲ್ಲ ಹಾಂ ಖಂಡಿತ ಓಕೆ ತ್ಯಾಂಕ್ಸ್